ಶುಭೋದಯ ಪ್ರಶಾಂತ್ ಅವರಾ ನಾವು ಒಂದು ಪ್ರವಾಸವನ್ನು ಹಾಕ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ನಾವು ನಮ್ಮ ಮನೆಯಲ್ಲಿ ಐದು ಜನ ಸದಸ್ಯರಿದ್ದೇವೆ ಹಾಗಾಗಿ ನಿಮ್ಮ ನಮಗೆ ಕಾರಿನ ಅವಶ್ಯಕತೆ ಇದೆ ಸೊ ಅದರ ಬಗ್ಗೆ ನೀವು ನನಗೆ ಸ್ವಲ್ಪ ತಿಳಿಸಿದರೆ ಒಳ್ಳೆಯದು ಅಂದರೆ ಧರ್ಮಸ್ಥಳಕ್ಕೆ ಹೋಗಿ ಬರೋದಕ್ಕೆ ಎಷ್ಟು ಖರ್ಚು ಆಗತ್ತೆ ಎಷ್ಟು ಕಿಲೋಮೀಟರ್ ಆಮೇಲೆ ಒಂದು ದಿನ ನಾವಲ್ಲಿ ಉಳಕೊಂಡ್ರೆ ನಿಮ್ಮ ಚಾರ್ಜ್ ಎಷ್ಟಾಗತ್ತೆ ಅಂತ ನೀವು ವಿವರವಾಗಿ ನನಗೆ ಒಂದು ಮಾಹಿ ಮಾಹಿತಿಯನ್ನು ತಿಳಸ್ಕೊಟ್ರೆ ನಾವು ಯಾವತ್ತು ಹೋಗೋದು ಅಂತ ಡಿಸೈಡ್ ಮಾಡ್ತೀವಿ ಸೊ ಹೇಳ್ತೀರಾ ಓಕೆ ಓಕೆ ಆಯಿತು ಓಕೆ ನಿಮ್ಮ ನಿಮ್ಮ ಒಂದು ಎಲ್ಲ ಮಾಹಿತಿಯನ್ನು ನಾನು ಕೇಳೇ ತಿಳ್ ಕೇಳಿಕೊಂಡೆ ನಾವು ಧರ್ಮಸ್ಥಳಕ್ಕೆ ಮೂರು ದಿನದ ಟ್ರಿಪ್ ಹೋಗಬೇಕು ಅಂತ ಮಾಡಿದ್ದೀವಿ ಟ್ವೆಂಟಿ ನೈನ್ ಥರ್ಟಿ ವನ್ ಮೂರು ದಿನ ಹೋಗಬೇಕು ಅಂತ ಮಾಡಿದ್ದೀವಿ ಹಾಗಾಗಿ ನಿಮ್ಮ ಕಾರನ್ ನಿಮ್ಮ ಕಾರಿನ ಅವಶ್ಯಕತೆ ನಮಗಿದೆ ಅದಕ್ಕೆ ಎಷ್ಟು ಬೆಲೆ ಆಗತ್ತೆ ಅನ್ನೋದನ್ನು ನೀವು ನನಗೆ ಒಂದು ಮೆಸೇಜ್ ಮಾಡಿ ಅಥವಾ ಒಂದು ನನಗೆ ದೂರವಾಣಿ ಮೂಲಕನಾದ್ರೂ ನೀವು ತಿಳಿಸ್ಬೋದು ನಾವು ಒಟ್ಟು ಐದು ಜನ ಇದ್ದೀವಿ ಮೂರು ಜನ ದೊಡ್ಡೋರು ಎರಡು ಜನ ಚಿಕ್ಕವರು ಹಾಗಾಗಿ ನೀವು ಆದಷ್ಟು ಬೇಗ ನನಗದರ ಬಗ್ಗೆ ಮಾಹಿತಿ ಕೊಟ್ಟರೆ ನನಗೆ ಸ್ವಲ್ಪ ಒಳ್ಳೆಯದಾಗತ್ತೆ ಮುಂದಿನ ಒಂದು ಇದನ್ನು ನಾನು ಡಿಸೈ ಪ್ಲ್ಯಾನ್ ಮಾಡೋದಕ್ಕೆ ಹಾಂ ಧನ್ಯವಾದಗಳು